ಹಲೋ ನಮ್ಸ್ಕಾರ ರೀ ಸರ್ ಹಾಂ ನಮ್ಗೆ ಒಂದು ಸ್ವಲ್ಪ ಬೆಂಗ್ಳೂರಿಗೆ ಹೋಗಕ್ ಒಂದು ಟಿಕೆಟ್ ಬೇಕಾಗಿತ್ರಿ ಹಾಂ ಹಾಂ ಅಂದ್ರೆ ಸ್ವಲ್ಪ ಸೀನಿಯರ್ ಸಿಟಿಜನ್ ಇದೇನ್ರೀ ನಾಳೆ ಸ್ಯಾಟರ್ಡೇ ನೈಟಿಗೆ ಬೇಕು ರೀ ಯಾವ ಟ್ರೈನ್ ನೋಡಿರಿ ಬಾ ಹೌದು ಅದೇ ನಾನೂ ಅಂದ್ಕೊಳ ಅಂದ್ಕೊಳತಿದ್ದೆ ಏಕಂದ್ರೆ ಎಲ್ಲ ಸೂಟಿ ಮುಗ್ಸ್ಕೊಂಡು ಹೋಗ್ತಾವ್ರಲ್ರೀ ಸ್ವಲ್ಪ ನೋಡಿ ರೀ ನಮ್ಮ ನನಗೆ ಸೀನಿಯರ್ ಇದೀನಿ ಸ್ವಲ್ಪ ಕ ಕೆಳಗಿನ ಸೀಟು ಬೇಕು ಮತ್ತು ಯಾವಾಗ್ಲೂ ನಡೀತೈತ್ರಿ ಒಂಬತ್ತರಿಂದ ಹತ್ತು ಹತ್ತೂವರೆ ಹನ್ನೊಂದು ಬೆಳ್ಗಾಂದು ಐತಲ್ಲ ಅದು ನಡೀತತ್ತೀ ಅದು ನಡೀತತ್ತೀ ಕಿತ್ತೂರು ಚನ್ನಮ್ಮ ನಡೀತತ್ತೀ ಹೌದು ರೀ ಸ್ವಲ್ಪ ನೋಡ್ರಲ ಅತ್ಲೀಸ ನೋಡಿರಿ ಎಷ್ಟು ಐತ್ರಿ ಸರ್ರ ಅದು ಚಾರ್ಜ್ ಹೌದುರೀ ತತ್ಕಾಲ್ದಾಗ ಆಗೋಕಿಲ್ಲಲ್ರಿ ಇನ್ನೇನು ಆಂ ಅದೇನೇ ಹಾಂ ಹಾಂ ಹೌದಲ್ರಿ ಹಾಂ ಹಾಂ ಹಾಂ ತತ್ಕಾಲ್ನಾಗ ಸಿಗ್ಬೋದೇನೋ ಅಲ್ರಿ ಒಂದು ನೋಡೋಣ ಅದು ಒಂದು ಐತ್ರಿಪ್ಪ ನಮ್ಮ ಸರ್ವರ್ ಡೌನ್ ಯಾವಾಗಲೂ ಸ್ವಲ್ಪ ಈಗ ಸ್ವಲ್ಪ ನೀವು ಹಂಗೆ ಮಾಡಿರಿ ನೋಡಿ ಇಡ್ತಾರ್ರೀ ಸರ್ ನಾನು ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಫೋನ್ ಮಾಡ್ತೇನೆ ಆಗ್ಬೋದಾ ಹಾಂ ಹಾಂ ಮತ್ತೆ ಯಾವ ಅದು ಬಿಟ್ರೆ ಯಾವ್ದು ಮತ್ತೆ ಏನ್ರ ವ್ಯವಸ್ಥೆ ಬಸ್ಸ ಏನು ಟ್ರೈನ್ ತಪ್ಪಿರೆ ಅದೆಂಥವು ಬಿಡಿರಿ ಸಿಕ್ತವೆ ವಿ ಆರ್ ಎಲ್ ಇವೆ ಸಿಕ್ತವೆ ನೋಡಿರಿ ಸರ್ರ ಆದರೆ ಇದಕ್ಕೆ ಮಾಡಿರಿ ರಾಣಿ ಚೆನ್ನಮ್ಮಗಾರೂ ಮಾಡಿರಿ ಅಥವಾ ಬೆಳಗಾಂ ಬಸ್ಸಿಗಾರೂ ಮಾಡಿರಿ ಬೆಳಗಾಂ ಟ್ರೈನಿಗೆ ಇಲ್ಲಾಂದ್ರೆ ಮತ್ತು ನಾನು ಬಸ್ಸಿಗೆ ಹೋಗಿ ಬಿಡ್ತೇನೆ ಮತ್ತು ಸ್ಲೀಪಿಂಗ್ ಹಾಂ ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಫೋನ್ ಮಾಡ್ತೇನೆ ನೋಡಿರಿ ನಾನು ಹಾಂ ಓಕೆ ಓಕೆ ಒಂದು ತಾಸು ಬಿಟ್ಟೇ ಮಾಡ್ತೇನೆ ತೊಗೊರಿ ಓಕೆ ಹಾಂ ನನ್ನ ಹೆಸರು ಶೋಭಾ ಕೋಟೆನ್ರೀ ಏಜ್ ಸೆವೆಂಟಿ ತ್ರೀ ಫಿಮೇಲ್ ರೀ ಫಿಮೇಲ್ ಅಲ್ಲ ಒಂದು ಮತ್ತು ಬೀ ಇಂಪಾರ್ಟೆಂಟ್ರೀ ಹಂಗೆ ನೋಡ್ಕೋನ್ ಇಟ್ಟುಕೊಳ್ರಿ ಸ್ವಲ್ಪ ಇನ್ನೊಂದ್ ಸ್ವಲ್ಪ ನಿಂತು ಫೋನ್ ಮಾಡ್ತೇನ್ರಿ ನಾನು ಹಾಂ ಓಕೆ ನಮಸ್ಕಾರ ಸರ್ ತ್ಯಾಂಕ್ ಯು ತ್ಯಾಂಕ್ ಯು